ನಾನು ಹತ್ತನೇ ತರಗತಿ ಓದ್ತಾ ಇದ್ದಾಗ ಕೊರೊನಾ ಅಂತ ಬಂತು ಆ ಕೊರೊನಾ ಬಂದಿದ್ದರಿಂದ ಸ್ಕೂಲ್ನೆಲ್ಲ ಕ್ಲೋಸ್ ಮಾಡಿದರು ಆಗ ಆನ್ಲೈನ್ ಕ್ಲಾಸ್ ಅಂತ ತಂದರು ಅದಕ್ಕೆ ಆನ್ಲೈನ್ ಕ್ಲಾಸ್ ಧ್ವನಿ ಕೇಳ್ತಾ ಇಲ್ಲ ಅಂತ ಅಪ್ಪ ಅಮ್ಮ ನನಗೆ ಹೆಡ್ಫೋನ್ ಅಂತ ಒಂದು ತಂದ್ಕೊಟ್ರು ಅದು ಕೊಡಿಸಿದ ಮೇಲೆ ಧ್ವನಿ ಚೆನ್ನಾಗಿ ಕೇಳ್ತಾ ಹೋಯಿತು ಕ್ಲಾಸ್ದು ಅದಕ್ಕೆ ನಾನು ಕ್ಲಾಸ್ಗೆ ಅಂತ ಹಾಕೊಳೋಕ್ಕೆ ಶುರು ಮಾಡಿದ್ದು ಅದಕ್ಕೆ ಫುಲ್ ದಾಸ ಆಗಿಬಿಟ್ಟೆ ಅದಿಲ್ಲದೆ ನನಗೆ ಯಾವ ಧ್ವನಿಯೂ ಕೇಳೋಕ್ಕೇ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ಸುಮಾರು ವರ್ಷ ಸತತವಾಗಿ ಆ ಹೆಡ್ಫೋನ್ನೇ ಬಳ್ಸ್ತಾ ಬಂದೆ ಆಗ ನನಗೆ ಸಣ್ಣದಾಗಿ ಕಿವಿ ನೋವು ಶುರುವಾಯಿತು ಮೊದಲು ನಾನು ಅದು ಸುಮ್ಮನೆ ಬಂದಿರ್ಬೋದೇನೋ ಅಂತ ಯೋಚನೆ ಮಾಡಿ ಅದರ ಬಗ್ಗೆ ಯೋಚನೇನೇ ಮಾಡೋಕ್ಕೇ ಹೋಗಿಲ್ಲ ಕೊನೆಗೆ ಆಮೇಲೆ ಹೆಡ್ಫೋನ್ ಯೂಸ್ ಮಾಡ್ತಾನೇ ಬಂದೆ ಸ್ವಲ್ಪ ದಿನ ಆದ ಮೇಲೆ ನೋವು ಜಾಸ್ತಿ ಆಗ್ತಾ ಹೋಯಿತು ಆಗ ಡಾಕ್ಟರ್ ಹತ್ತಿರ ಹೋದೆ ಅವರು ನನ್ನ ಕಿವಿಯೆಲ್ಲ ಪರೀಕ್ಷೆ ಮಾಡಿ ಹೆಡ್ಫೋನ್ ಜಾಸ್ತಿ ಬಳಕೆ ಮಾಡ್ತಿದ್ದೀಯ ಅಂತ ಕೇಳಿದ್ರು ನಾನು ಹೌದು ಅಂತ ಅಂದೆ ನೀನು ಹೆಡ್ಫೋನ್ ಜಾಸ್ತಿ ಬಳಸ್ತಿದ್ದಿದ್ರಿಂದಾನೆ ನಿನ್ನ ಕಿವಿ ಈ ಥರ ಆಗಿದ್ದು ಕಿವಿ ತಮಟೆ ಡ್ಯಾಮೇಜ್ ಆಗಿದೆ ಸ್ವಲ್ಪ ಅಂತ ಅಂದರು ಆಮೇಲೆ ನಾನು ಹೆಡ್ಫೋನ್ ಕಮ್ಮಿ ಯೂಸ್ ಮಾಡಬೇಕು ಅಂತ ಅಂದರು ಅವರು ಹೆಳ್ದಂಗೆ ನಾನು ಕಮ್ಮಿ ಬಳ್ಸೋದನ್ನ ಶುರು ಮಾಡಿದೆ ಅವರು ಕಿವಿಗೆ ಅಂತ ಸ್ವಲ್ಪ ಔಷಧಿಯೆಲ್ಲ ಬರ್ಕೊಟ್ರು ಅದನ್ನೆಲ್ಲ ತಗೋತಾ ಬಂದೆ ನಿಧಾನವಾಗಿ ಕಿವಿ ಸರಿ ಆಗ್ತಾ ಹೋಯಿತು ಈಗ ಕಿವಿಯೂ ಕರೆಕ್ಟಾಗಿ ಕೇಳಿಸ್ತಿದೆ ಮತ್ತು ಕಿವಿಯೂ ನೋವಿಲ್ಲ ಹಾಗಾಗಿ ಹೆಡ್ಫೋನಲ್ಲಿ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನನುಕೂಲವೂ ಇದೆ ಅದಕ್ಕೆ ಬಳಕೆಗೆ ಮಿತ್ ಮಿತಿ ಇರಬೇಕು